ಹಾಂ ನಿಂಗೆ ಎಲ್ಲ ಥರವೂ ಇದಾವ್ ನಿಂಗೆ ಯಾವ್ದು ಬೇಕು ದೊ ದ್ವಾಸೆ ಐತಿ ಎಲ್ಲ ಐತಿ ಮಸಾಲೆ ದ್ವಾಸೆ ಐತಿ ಹಾಂ ನಿಂಗೆ ಯಾವ್ದು ಬೇಕು ಆಂ ದ್ವಾಸಿ ಅರುವತ್ತು ವಡೆ ಇಪ್ ಮೂವತ್ತು ರೂಪಾಯಿ ಇಡ್ಲಿಯೂ ನಲ್ವತ್ತು ರೂಪಾಯಿ

ಉಪ್ಪಿಟ್ಟು ಇಪ್ಪತ್ತು ರೂಪಾಯಿ ಕಮ್ಮಿ ಇಲ್ಲ ನಮ್ಮ ಪೆಷಲ್ಲು ನಮ್ಮ ನಮ್ಮ ಮಸಾಲೆ ದ್ವಾಸ್ ನೋಡು ಹ್ಞೂ ಅರುವತ್ತು ರೂಪಾಯಿ ಆಂ ಸಿಂಗಲ್ಲಾ ನಲ್ವತ್ತು ಹ್ಞೂ ಅದು ನಲ್ವತ್ತು ರೂಪಾಯಿ ಸಿಂಗಲ್ ದ್ವಾಸೆ ಹಾಂ ಆಂ ಎಲ್ಲ ಒಂದೊಂದು ಪ್ಲೇಟ್ ಬೇಕಾ ಹ್ಞೂ ಎಷ್ಟು ಯಾವಾಗ ಬೇಕು ಹೇಳು ನಿಂಗೆ ಯಾವ್ದು ಮುಂಚೆಗ್ ಬೇಕು ಹ್ಞೂ ಮುಂಚೆಗ್ ಮಸಾಲೆ ದ್ವಾಸೆ ಕೊಡ್ತೀವಿ ಅದ್ನ ತಿನ್ನು ಆಮೇಲೆ ಮತ್ತೆ ಕೊಡ್ತೀವಿ ಪೇಯ ನಿಮ್ಗೆ ಯಾವ್ದು ಬೇಕು ಅದು ಹಾಂ ಅದು ಹೆಂಗ್ ಐತಿ ತಿಂದು ಹೇಳು ಹ್ಞೂ

ಏಯ್ ಇಲ್ಲ ತೊಗೋ ಚೊಲೋ ಐತಿ ಹ್ಞೂ ಆಯ್ತು ತೊಗೋ ರೊಕ್ಕ ಕೋ ಕೊಟ್ಟು ಎಷ್ಟು ಆಯ್ತ್ ಬಿಲ್ಲು ಕೊ ಹರ್ದು ಕೊಡ್ತೀನಿ ರೊಕ್ಕ ಕೊಟ್ಬಿಡು